ನೆಗ್ಡಿ ಗುಣ ಪಡಿಸೋಕ್ಕೆ ಹಳ್ಳಿ ಕಡೆ ತುಂಬಾ ತುಂಬ ವಿಧವಾದ ಮದ್ದುಗಳನ್ನು ತಯಾರು ಮಾಡ್ತಾರೆ ಮಕ್ಕಳಿಗೆ ತುಂಬ ನೆಗಡಿ ಆಗೋದುಂಟು ಅದಕ್ಕೋಸ್ಕರ ಮನೆ ಮದ್ದು ಜಾಸ್ತಿ ಬಳಸಬೇಕು ಜಾಸ್ತಿ ಏನಾದರೂ ಟ್ಯಾಬ್ಲೆಟ್ಸನ್ನು ಮಕ್ಳಿಗ್ ಬಳಸಿದ್ರೆ ಸಿರಪನ್ನು ಜಾಸ್ತಿ ಬಳಸಿದ್ರೆ ಸೈಡ್ ಎಫೆಕ್ಟ್ಸ್ ಆಗುವಂಥ ಕಾರಣ ಕಾರಣದಿಂದ ಸ್ವಲ್ಪ ಮನೆ ಮದ್ದನ್ನು ಹಳ್ಳಿ ಕಡೆ ಜಾಸ್ತಿ ಬಳಸ್ತೀವಿ ಅದರಲ್ಲಿ ಮೊದಲನೇ ಮನೆ ಮದ್ದು ಅಂದರೆ ತುಳಸಿ ಬರೀ ತುಳಸಿ ಎಲೆ ತಿನ್ನೋದ್ರಿಂದಲೇ ನೆಗಡಿ ಸ್ವಲ್ಪ ಕಮ್ಮಿ ಆಗೋದು ತುಳಸಿ ಬರೀ ತುಳಸಿ ತಿಂದ್ರೂ ನೆಗಡಿ ಬೇಗ ಕಮ್ಮಿ ಆಗುತ್ತೆ ಇದು ಮೊದಲ್ನೇ ಮನೆ ಮದ್ದು ಹಳ್ಳಿ ಕಡೆ ಎರಡನೇ ಮನೆ ಮದ್ದು ಅಂದರೆ ಶುಂಠಿ ಕಷಾಯ ಶುಂಠಿ ಕಷಾಯಕ್ಕೆ ಹಳ್ಳಿ ಕಡೆ ಮೆಣಸು ಜೀರಿಗೆ ಆಮೇಲೆ ಧನ್ಯ ಕುಟ್ಟಿ ಹಾಕಿಬಿಟ್ಟು ಹಾಲು ಕುದ್ದಮೇಲೆ ಅದಕ್ಕೆ ಸೇರಿಸಿಬಿಟ್ಟು ಕುಡಿಯೋದು ಕೂಡ ಹಳ್ಳಿ ಕಡೆ ತುಂಬ ಮನೆ ಮನೆ ಮದ್ದು ಹಳ್ಳಿ ಕಡೆ ಇದನ್ನು ಮಾ ಹಳ್ಳಿ ಕಡೆ ಅನ್ನೋದಕ್ಕಿಂತ ಸಿಟಿ ಕಡೆ ಮಾಡಿದ್ರು ಕೂಡ ಏನು ತೊಂದರೆಯಿಲ್ಲಾ ಹಳ್ಳಿ ಕಡೆ ಜಾಸ್ತಿ ಬಳಸ್ತಾರೆ ಅಷ್ಟೇ ಈಗ ಸಿಟಿ ಕಡೆ ಕೂಡ ತುಂಬ ಬಳಸೋ ಚಾನ್ಸಸ್ ಇದೆ ಬಿಕಾಸ್ ಅವ್ರಿಗೂ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅನ್ನೋದು ತಲೇಲಿ ಇರುತ್ತೆ ಅದಕ್ಕೆಂತ ಹಳ್ಳಿ ಕಡೆ ಸ್ವಲ್ಪ ಜಾಸ್ತಿ ಬಳಸ್ತಾರೆ ಅನ್ಕೊತೀನಿ ಸಿಟಿಗಿಂತ ಮತ್ತು ಮೂರನೇ ಮನೆ ಮದ್ದು ನೆಗಡಿಗೆ ಅಂದರೆ ನೀಲಗಿರಿ ಎಣ್ಣೆನಾ ಕುದ್ದಿ ಕುದಿಯೋ ನೀರಲ್ಲಿ ಹಾಕಿಬಿಟ್ಟು ಹಬೆ ತೊಗೊಳೊದು ಹಬೆ ತೊಗೊಂಡರೆ ಬೇಗನೆ ಕಮ್ಮಿ ಆಗುತ್ತೆ ನೆಗಡಿ ಶೀತ ಏನೇ ಇದ್ದರೂ ಕೂಡ ಒಳಗಿರೋ ಕಫಾನಾ ಆಚೆ ತರಿಸುತ್ತೆ ನನಗೆ ತುಂಬಾ ನೆಗಡಿ ಕೆಮ್ಮು ಶೀತ ಯಾವಾಗಲೂ ಆಗ್ತಾ ಇರುತ್ತೆ ಆವಾಗ ನಾನು ಈ ಮನೆ ಮದ್ದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ನೀಲಗಿರಿ ಎಣ್ಣೆನಾ ಹಬೆಗೆ ಹಾಕ್ಕೊಳೊದು ಅಥ್ವಾ ವಿಕ್ಸ್ ಅಮೃತಾಂಜನ್ ಇದನ್ನು ಹಾಕಿ ಹಬೆಯ ತೊಗೊಳ್ತೀನಿ ಯಾಕೆ ಅಂದರೆ ನೀಲಗಿರಿ ಎಣ್ಣೆನ ಎಲ್ಲ ಎಲ್ಲ ಅಮೃತಾಂಜನ್ ಆಗಲೀ ವಿಕ್ಸ್ ಆಗಲೀ ಇದರಲ್ಲೆಲ್ಲ ಸೇರ್ಸಿರ್ತಾರೆ ಒಂದೊಂದು ಅಂಶನ ನೀಲಗಿರಿ ಎಣ್ಣೆಯಲ್ಲಿರೋ ಅಂಶನ ಅಮೃತಾಂಜನ್ ಅಲ್ಲಿರೊ ಅಮೃತಾಂಜನ್ ಕೂಡ ಇರುತ್ತೆ ನೀಲಗಿರಿ ಎಣ್ಣೆ ತುಂಬ ಒಳ್ಳೆದು ತುಂಬ ನೆಗಡಿಗೆ ಒಳ್ಳೆದು ಅಂತ ಹೇಳ್ಬೋದು ಮತ್ತು ಇನ್ನೊಂದು ಮನೆ ಮದ್ದು ಅಂದರೆ ಅಮೃತ ಬಳ್ಳಿ ಮೆಣಸು ಜ್ಯೇಷ್ಠ ಮಧುನಾ ಕುಟ್ಟಿ ಹಾಲಲ್ಲಿ ಸೇರಿಸಿ ಕುಡಿಯೋದು ರಾತ್ರಿ ಹೊತ್ತು ಕುಡಿದರೆ ಇನ್ನೂ ಚೆನ್ನಾಗಿ ಕಾರ್ಯ ಮಾಡುತ್ತೆ ದೇಹದಲ್ಲಿ ಶೀತನ ತೆಗ್ದು ಹಾಕೋಕ್ಕೆ ಕೋಲ್ಡನ್ನು ತೆಗ್ಯೋಕ್ಕೆ ನೆಗಡಿನ ನಿವಾರಿಸೋಕ್ಕೆ ಇದು ಅಮೃತ ಬಳ್ಳಿ ಮೆಣಸು ಜ್ಯೇಷ್ಠ ಮಧುನಾ ಕುಟ್ಟಿ ಪುಡಿ ಮಾಡಿ ಹಾಲ್ಗೆ ಹಾಕ್ಕೊಂಡು ಕುಡಿದ್ರೆ ನೆಗಡಿ ಬೇಗ ಹುಷಾರ್ ಆಗುತ್ತೆ ಮತ್ತು ಕೆಂಡದ ಮೇಲೆ ಅರ್ಶಿನ ಹಾಕಿ ಹಬೆ ತೊಗೊಬೇಕು ಅದ್ರ ಹ ಹಬೆ ಹೊಗೆ ಹೊಗೆ ತೊಗೊಂಡರೆ ತುಂಬ ಒಳ್ಳೆದಾಗುತ್ತೆ ಯಾಕಂದ್ರೆ ಅರ್ಶಿನ ಮೊದಲು ಮೊದಲೇ ರೋಗ ನಿರೋಧಕ ಶಕ್ತಿನ ಹೊಂದಿರುತ್ತೆ ಅದು ಬರೀ ನೆಗಡಿಗೆ ಅಂತ ಅಲ್ಲ ಎಲ್ಲ ಇವಾಗ ಗಾಯ ಆದರೂ ಕೂಡ ಅರ್ಶ್ನ ಹಾಕೋ ಅಂಥ ಪದ್ದತಿ ಇದೆ ಹಳ್ಳಿ ಕಡೆ ಅದು ತುಂಬ ಅರ್ಶಿನ ಅಂದ್ರೆ ಅದು ರೋಗ ನಿರೋಧಕ ಶಕ್ತಿನ ಉಂಟು ಮಾಡ್ತಕ್ಕಂಥದ್ದು ಅದಕ್ಕೆ ಅರ್ಶಿನ ಉಪಯೋಗ್ಸಿದ್ರೆ ರೋಗ ನಿವ ರೋಗ ನಿವಾರಣೆ ಆಗುತ್ತೆ ಅಂತ ನೆಗಡಿ ಬೇಗ ಹೋಗುತ್ತೆ ಅನ್ನೋ ಹಳ್ಳಿ ಹಳ್ಳಿಯ ಮನೆ ಮದ್ದಾಗಿದೆ ಮತ್ತು ಇನ್ನೊಂದು ಅಂದರೆ ವೀಳ್ಯದೆಲೆಗೆ ಅಜ್ವಾನ ಮತ್ತು ಜೇನು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಟೂ ವೀಳ್ಯದೆಲೆಗೆ ಒಂದು ಸ್ಪೂನ್ ಅಜ್ವಾನ ಹಾಕಿ ಜೇನು ತುಪ್ಪ ಒಂದು ಸ್ಪೂನ್ ಹಾಕಿ ಫೋಲ್ಡ್ ಮಾಡಿ ತಿಂದರೆ ಅದು ನೆಗಡಿ ಬೇಗ ಹುಷಾರ್ ಆಗುತ್ತೆ ಮತ್ತು ವೀಳ್ಯದೆಲೆ ಕೂಡ ಆ್ಯಂಟಿ ಬಯೋಟಿಕ್ಕೆ ವೀಳ್ಯದೆಲೆಗೆ ವೀಳ್ಯದೆಲೆ ಒಂದು ಆರೋಗ್ಯಕರವಾದ ಎಲೆ ಕೂಡ ಹೌದು ಅದಕ್ಕೆ ಜೇನು ತುಪ್ಪ ಕೂಡ ಜೇನು ತುಪ್ಪ ಜೇನು ತುಪ್ಪ ಅಂದರೆ ಅಂಗ್ಡೀಲಿ ತರೋದಕ್ಕಿಂತ ಜೇನು ಜೇನು ಗೂಡಿಂದ ತಂದಿರೋ ಜೇನು ತುಪ್ಪನ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆದು ತುಂಬ ಆರೋಗ್ಯವಾಗಿರುತ್ತೆ ಆ ಜೇನು ತುಪ್ಪ ಅಜ್ವಾನ ಕೂಡ ಅಷ್ಟೆ ತುಂಬ ಏನು ಡೈಜೆಶನಿಗೆ ತುಂಬ ಒಳ್ಳೆದಾಗಿರುತ್ತೆ ಮತ್ತು ಇದೆಲ್ಲ ಸೇರಿಸಿ ತಿಂದರೆ ನೆಗಡಿ ಕೂಡ ನಿವಾರಣೆ ಆಗುತ್ತೆ